ಭಾರತದಲ್ಲಿ ನಮ್ಮ ಮೆಚ್ಚಿನ ಅಂತ ಅಂದ್ರೆ ನನ್ನ ನಮ್ಮ ಮೆಚ್ಚಿನ ರಾಜ್ಯ ಅಂತ ಅಂದ್ರೆ ಮೈಸೂರು ತುಂಬ ಅಂದರೆ ತುಂಬ ತುಂಬ ತುಂಬ ಇಷ್ಟ ಮೈಸೂರಲ್ಲಿರೋ ಪ್ಲೇಸ್ ಆಗಿರ್ಬೋದು ಆ ಒಂದು ವಾತಾವರಣ ಆಗಿರ್ಬೋದು ಅಲ್ಲಿರೋ ದೇವಸ್ಥಾನ ಚಾಮುಂಡಿ ಬೆಟ್ಟ ಆಗಿರ್ಬೋದು ಅಲ್ಲಿರೋ ಪ್ಯಾಲೇಸ್ ಮೈಸೂರು ಅರಮನೆ ಆಗಿರ್ಬೋದು ನನಗಂತೂ ತುಂಬ ಇಷ್ಟ ಅದರಲ್ಲೂನೂ ಫ್ಯಾಮಿಲಿ ಟ್ರಿಪ್ ಹೋಗಿ ಅಲ್ಲೆಲ್ಲ ಸುತ್ತಾಡಿ ದೇವಸ್ಥಾನ ಆಗ್ಬಿಡು ದೇವಸ್ಥಾನ ಆಗ್ಲಿ ಇಲ್ಲ ಅಂತಂದ್ರೆ ಪ್ಯಾಲೇಸ್ ಆಗಲಿ ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಸುತ್ತಾಡ್ಕೊಂಡು ಬರೋದು ಅಂತ ಅಂದ್ರೆ ನನಗೆ ತುಂಬನೇ ತುಂಬ ಇಷ್ಟ ಅದರಲ್ಲೂ ನಮ್ಮ ಅಂದರೆ ನಮ್ಮ ದೇಶದ ರಾಜ್ಯದಲ್ಲಿದೆ ಆ ಥರದ್ದೊಂದು ಪ್ಯಾಲೇಸ್ ಆ ಥರದ್ದೊಂದು ದೇವಸ್ಥಾನ ಅಂತ ಅಂದ್ರೆ ನನ್ಗೆ ಒಟ್ಟಿನಲ್ಲಿ ತುಂಬ ಇದೆ ಅದರಲ್ಲೂ ನನಗಂತೂ ತುಂಬ ತುಂಬ ಅಂತ ಇಷ್ಟ ಅಂತ ಅಂದ್ರೆ ಮೈಸೂರು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇಷ್ಟ ಪ್ಯಾಲೇಸ್ ಇಷ್ಟ ಪ್ಯಾಲೇಸಲ್ಲೇ ಇರ್ಬೋದು ಫ್ರೆಂಡ್ ಎಲ್ಲ ಫ್ರೆಂಡ್ಸ್ ಅಥ್ವಾ ಫ್ರೆಂಡ್ಶ್ ಫ್ರೆಂಡ್ಶಲ್ಲೂ ಅಂದರೆ ಫ್ರೆಂಡ್ಶಿಪ್ಪಲ್ಲೂ ಹೋಗಿದ್ದೀನಿ ಫ್ಯಾಮಿಲಿಯಲ್ಲೂ ಹೋಗಿದ್ದೀನಿ ತುಂಬ ಎಲ್ಲ ಸುತ್ತಾಡಿಕೊಂಡು ನೋಡಿಕೊಂಡು ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಆಗಿನ ಕಾಲದಲ್ಲಿ ರಾಜರು ಹೇಗೆ ಯುದ್ಧ ಮಾಡಲು ಮಾಡೋಕ್ಕೆ ಎಲ್ಲ ಸಹಾಯ ಮಾಡ್ತಿದ್ದರು ಅದೆಲ್ಲ ನೋಡಿ ಅದು ಅದು ಅದೆಲ್ಲ ನೋಡಿ ನೋಡಾದ್ಮೇಲೆ ನಮಗೆ ಒಂಥರ ಮೈಯ್ಯೆಲ್ಲ ರೋಮಾಂಚನ ಆಗುತ್ತೆ ಓ ಹಿಂಗೆ ಮಾಡ್ತಿದ್ದರಾ ಓ ಹಿಂಗಿದ್ರಾ ಓ ಈ ಥರ ಯುದ್ಧ ಮಾಡ್ತಿದ್ರಾ ಓ ಈ ಥರ ಎಲ್ಲ ನಡೆಸ್ಕೊಂಡ್ಬಂದಿದ್ರಾ ಅಂತ ಜನ ಅದೆಲ್ಲ ಒಂಥರಾ ಇಷ್ಟ ಆಗುತ್ತೆ ನನಗೆ ಮೈಸೂರಿಗೆ ಹೋಗೋದು ಪ್ರಯಾಣ ತುಂಬ ಇಷ್ಟ ಮೈಸೂರಲ್ಲಿ ತುಂಬ ಇಷ್ಟಪಡ್ತೀನಿ ಅಲ್ಲಿ ಸಿಗೋ ವಸ್ತುಗಳಾಗಲಿ ಅಲ್ಲಿರೋ ಪ್ಯಾಲೇಸ್ ಆಗ್ಲಿ ದೇವಸ್ಥಾನ ಆಗ್ಲಿ ಎಲ್ಲ ನನ್ಗೆ ತುಂಬ ಇಷ್ಟ ಆಮೇಲೆ ಅಲ್ಲಿ ಅಲ್ಲಿ ಅಲ್ಲಿನ ವಾತಾವರಣ ನನ್ಗೆ ತುಂಬ ಇಷ್ಟ ಮೈಸೂರು ಪ್ಯಾಲೇಸ್ಗೋಗಿ ಅಲ್ಲಿನ ಮೈಸೂರು ಪ್ಯಾಲೇಸಲ್ಲಿ ಅಲ್ಲಿರೋ ವಸ್ತುಗಳಾಗಲಿ ಅಲ್ಲಿರೋ ಅರಮನೆ ಡಿಸೈನ್ ಆಗಲಿ ಮೈಸೂರು ಅರ ಅರಮನೆಯಲ್ಲಿರೋ ಡಿಸೈನ್ ಆಗಲಿ ಅಲ್ಲಿರೋ ವಾತಾವರಣ ಆಗಲಿ ಅಥವಾ ಅಂಬಾರಿ ಅಬ್ಬಾ ದೇವರೇ ಅದನ್ನಂತೂ ನೋಡಿದರೆ ನನ್ಗೆ ತುಂಬ ಇಷ್ಟ ಅದನ್ನು ಅದನ್ನ ನೋಡೋಕ್ಕೆ ಎಷ್ಟೋ ಜನ ಹೋಗ್ತಾರೆ ಅದಂತೂ ನನ್ಗೆ ತುಂಬ ಇಷ್ಟ ಅಲ್ಲಿ ಮೈಸೂರು ಪ್ಯಾಲೇಸಲ್ಲಿ ಮೈಸೂರು ಅರಮನೆ ನೋಡೋದು ಅದೆಲ್ಲ ನಂಗೆ ತುಂಬ ಇಷ್ಟ ಅದಾದ್ಮೇಲೆ ಚಾಮುಂಡಿ ಬೆಟ್ಟ ಯಪ್ಪಾ ಯಾರಿಗೆ ಇಷ್ಟ ಇಲ್ಲ ಹೇಳಿ ಚಾಮುಂಡಿ ಬೆಟ್ಟ ಅಲ್ಲಂತೂ ಎಲ್ಲರ್ಗೂ ತುಂಬನೇ ಇಷ್ಟ ತುಂಬ ಇಷ್ಟ ಪಡುವಂಥ ಪ್ಲೇಸು ವಾತಾವರಣ ಎಲ್ಲ ಎಲ್ಲ ಚೆನ್ನಾಗಿದೆ ಅಲ್ಲಿ ಅಲ್ಲಿಗೆ ಅಲ್ಲಿಗೆ ನಾನು ಅಲ್ಲಿ ಇರೋಕೆ ನಾನು ಇಷ್ಟಪಡ್ತೀನಿ ಅಲ್ಲೂ ಪ್ರಯಾಣ ಅಂದರೆ ನನ್ಗೆ ತುಂಬ ಇಷ್ಟ ಅದರಲ್ಲಂತೂ ಮೈಸೂರಿಗೆ ಹೋಗೋ ಪ್ರಯಾಣ ಅಂತ ಅಂದ್ರೆ ಫ್ಯಾಮಿಲಿ ಟ್ರಿಪ್ ಹೋದ್ರೆ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಲೈಫ್ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಹೋಗೋಕ್ಕೆ ತುಂಬ ಇಷ್ಟ ಅದಾದ್ಮೇಲೆ ಸೆಕೆಂಡು ಫ್ರೆಂಡ್ ಫ್ರೆಂಡ್ ಜೊತೆ ಹೋದ್ರಂತೂ ನನಗೆ ಇನ್ನೂ ಇಷ್ಟ ಫ್ರೆಂಡ್ಗಳ ಜೊತೆ ಮಾತಾಡಿಕೊಂಡು ಹಾಡು ಡ್ಯಾನ್ಸು ಮತ್ತೊಂದು ಅಂತ್ಯಾಕ್ಷರಿ ಅದು ಇದು ಅಂತ ಹೇಳ್ಕೊಂಡು ಮೈಸೂರು ಪ್ಯಾಲ್ ಅಲ್ಲಿಗೋಗೋದೆ ನಂಗೆ ತುಂಬ ಇಷ್ಟ ಲೈಫ್ನಾ ಎಂಜಾಯ್ ಮಾಡ್ಬೋದು ಒಂಥರ ಅಂದರೆ ಮೈಸೂರಲ್ಲಿ ಮೈಸೂರಲ್ಲಿ ಮೈಸೂರಿಗೆ ಪ್ರಯಾಣ ಮಾಡೋದು ನನ್ಗೆ ತುಂಬ ಇಷ್ಟ ಅಲ್ಲಿನ ಅಲ್ಲಿರುವ ವಸ್ತುಗಳಾಗಲಿ ವಾತಾವರಣ ಆಗಲಿ ಮೈಸೂರು ಪ್ಯಾಲೇಸ್ ಆಗಲಿ ಎಲ್ಲ ಪ್ರತಿಯೊಂದೂ ಅಲ್ಲಿ ಒಟ್ನಲ್ಲಿ ಭೇಟಿ ನೀಡೋದು ನನ್ಗೆ ತುಂಬನೇ ಇಷ್ಟ ಅಲ್ಲಿನ ವಾತಾವರಣಕ್ಕೆಲ್ಲ ತುಂಬ ಇಷ್ಟಪಡ್ತೀನಿ ಅದಾದ್ಮೇಲೆ ಮೈಸೂರು ಪ್ಯಾಲೇಸ್ ಮೈಸೂರಲ್ಲಿ ಎಲ್ಲ ಥರ ತರಹೇವರಿ ತಿಂಡಿಗಳಾಗ್ಬೋದು ವಸ್ತುಗಳಾಗಿರ್ಬೋದು ಏನೇ ಆಗಲಿ ಪ್ರತಿಯೊಂದೂ ನನ್ಗೆ ತುಂಬನೇ ಇಷ್ಟ ಆಗಿರೋ ಎಲ್ಲ ಎಲ್ಲಕ್ಕೂ ಅದಕ್ಕೆಲ್ಲ ತುಂಬ ಇಷ್ಟಪಡ್ತೀನಿ ಮೈಸೂರು ಪ್ಯಾಲೇಸಲ್ಲಿ ನಾವು ನೋಡೇ ಇರ್ತೀವಿ ಮೈಸೂರು ಅರಮನೆ ಅಂತ ಅಂದ್ರೆ ಏನೋ ಒಂಥರ ಏನೋ ತುಂಬ ಇಷ್ಟ ಎಲ್ಲ ಇಷ್ಟ ಪಟ್ಕೊಂಡು ಆ ಥರ ಎಲ್ಲ ಮಾಡಿ ಮಾಡ್ತಾಯಿರ್ತೀವಿ ಅದು ಅದಾದ್ಮೇಲೆ ಇದು ಮಾಡಿರ್ತಿ ಏನೆಂದ್ರೆ ಏನಪ್ಪಾ ಅಂತ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತೀವಿ ಅಲ್ಲಿನ ವಾತಾವರಣ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆ ತಾಯಿ ಆ ತಾಯಿ ನೋಡೋದೇ ಒಂದು ಅದ್ಭುತ ತುಂಬ ಖುಷಿಯ ವಿಷಯ ಚಾಮುಂಡೇಶ್ವರಿ ನೋಡೋದೇ ಏಕೆಂದ್ರೆ ಅಲ್ಲಿ ಅಲ್ಲಿನ ತಾಯಿ ಪವರ್ಫುಲ್ ಕೇಳಿದ್ದೀನಿ ಅಲ್ವ ಅಲ್ಲಿನ ವಾತಾವರಣ ಅಂತೂ ನನಗೆ ತುಂಬನೇ ಇಷ್ಟ ಅದಾದ್ಮೇಲೆ ಸೆಕೆಂಡು ಮೈಸೂರು ಪ್ಯಾಲೇಸಲ್ಲಿ ಒಳಗಡೆ ಹೋಗಿ ಎಲ್ಲ ನೋಡಿದ್ದೀನಿ ಅಲ್ಲೂ ಇಷ್ಟ ಮೈಸೂರು ಪ್ಯಾಲೇ ಮೈಸೂರಿಗೆ ಹೋಗೋದಂತೂ ಪ್ರಯಾಣ ನನ್ಗೆ ತುಂಬನೇ ಇಷ್ಟ ತುಂಬ ಹೆಂಜಾಯ್ ಮಾಡ್ಕೊಂಡು ಖುಷಿಯಿಂದ ಹೋಗ್ತಾಯಿರ್ತೀನಿ ಏನೋ ಒಂಥರ ತುಂಬ ಇಷ್ಟಪಡ್ತೀನಿ ಅಲ್ಲಿನ ವಾತಾವರಣ ಆಗಲಿ ಇಲ್ಲಿಂದ ಮೈಸೂರಿಗೆ ಹೋಗೋ ಮೈಸೂರಿಗೆ ಹೋಗೋದು ತುಂಬ ಅಂದರೆ ತುಂಬ ತುಂಬ ತುಂಬ ಇಷ್ಟ ಅಲ್ಲಿಗೆ ನಾನು ತುಂಬ ಹೆಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಈ ಪ್ರಯಾಣ ನನ್ಗೆ ತುಂಬನೇ ಇಷ್ಟ ಮೈಸೂರಿಗೆ ಹೋಗೋದು ಅಲ್ಲಿನ ವಾತಾವರಣ ಆಗಲಿ ಅಲ್ಲಿರೋ ವಸ್ತುವಾಗಲಿ ಏನೇ ಇರಲಿ ಮೈಸೂರಲ್ಲಿ ನನ್ಗೆ ತುಂಬನೇ ಇಷ್ಟ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಿಂದ ಹೋಗ್ತೀನಿ ಅಲ್ಲಿಗೆ ಇಲ್ಲಿನ ಇಲ್ಲಿ ಚಾಮರಾಜನಗರದಿಂದ ಮೈಸೂರಿಗೆ ಹೋಗ್ಬೇಕು ಅಂದರೆ ನನ್ಗೆ ತುಂಬ ಇಷ್ಟ ಆ ಪ್ರಯಾಣ ತುಂಬನೇ ಇಷ್ಟ ಅದರಲ್ಲೂ ಫ್ಯಾಮಿಲಿ ಜೊತೆ ಹೋಗ್ತೀನಿ ಇಲ್ಲ ಫ್ರೆಂಡ್ ಜೊತೆಗೆ ಹೋಗ್ತೀನಿ ಅಂತ ಅಂದ್ರೆ ಇನ್ನೂ ಇಷ್ಟ ಎಂಜಾಯ್ ಮಾಡ್ತೀನಿ ಲೈಫ್ ಲೈಫ್ನ ಮೈಸೂರು ಮೈಸೂರು ಮೈಸೂರು ಟ್ರಿಪ್ ಅಂತ ಅಂದ್ರೆ ನನ್ಗೆ ತುಂಬ ಇಷ್ಟ ಮೈಸೂರು ರಾಜ್ಯದಲ್ಲಿ ಇಷ್ಟ ಎಂಜಾಯ್ ಮಾಡ್ತೀನಿ ಏನೆಲ್ಲ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಅದೆಲ್ಲ